ಹಲೋ ನಮಸ್ಕಾರ ಮೇಡಮ್ ಮೇಡಮ್ ಏನಾಗಬೇಕಿತ್ತು ಹೌದಾ ನಿಮಗೆ ಯಾವ ಥರ ಬಟ್ಟೆಗಳು ಬೇಕಿತ್ತು ಹಾಂ ಹಾಂ ಹಾಂ ಹಾಂ ಹಾಂ ಮೇಡಮ್ ಮತ್ತೆ ಆಮೇಲೆ ಇನ್ನೇನೆಲ್ಲ ಬೇಕು ಹೌದಾ ಮೇಡಮ್ ನಮ್ಮದ್ರಲ್ಲಿ ಅದು ಬಟ್ಟೆ ಹೊಸ ಹಾಂ ಮೇಡಮ್ ಬಂದಿದೆ ಈಗ ಹಾಕೊಳ್ತಾರಲ್ಲ ಮೇಡಮ್ ಹುಡುಗೀರೆಲ್ಲ ಜೀನ್ಸ್ ಪ್ಯಾಂಟು ಟಾಪು ಅಂತ ಆ ಥರನೂ ಬಂದಿದೆ ಮೇಡಮ್ ಮತ್ತೆ ಮೇಡಮ್ ನಮ್ಮ ಮೇಡಮ್ ಚೂಡಿದಾರ ಅಂತ ಬಂದಿದೆ ಹಾಂ ಸೀರೆ ಥರದ ಲೆಹೆಂಗಾ ಬಂದಿದೆ ಹಾಂ ಮೇಡಮ್ ಅದರಲ್ಲಿ ಬನಾರಸ್ ಸ್ಯಾರಿ ಮತ್ತೆ ಸಿಲ್ಕ್ ಸ್ಯಾರಿ ಅವೆಲ್ಲ ಬಂದಿದೆ ಮೇಡಮ್ ಸೀರೆಯಲ್ಲಿ ನೋಡಿ ಮೇಡಮ್ ಒಂದು ಸೀರೆಗೆ ಸಾವಿರ್ದ ಐನೂರು ರೂಪಾಯಿ ಇದೆ ಹಾಂ ಮೇಡಮ್ ತುಂಬ ಚೆನ್ನಾಗಿದೆ ಹಾಂ ಮೇಡಮ್ ಅಂದರೆ ನೀವು ಮನೆಯಲ್ಲಿರೋರಿಗೆಲ್ಲರ್ಗೂ ತೊಗೊಂಡ್ರೆ ಅಲ್ಪ ಸ್ವಲ್ಪ ಹಣನ ಕಡಿಮೆ ಮಾಡ್ಬೋದು ಒಂದೇ ತೊಗೊಳ್ತೀವಿ ಅಂತ ಅಂದ್ರೆ ಯಾವುದೇ ಥರ ಹಣನ ಕಡಿಮೆ ಮಾಡೋಕೆ ಬರೋದಿಲ್ಲ

ಇಲ್ಲ ಮೇಡಮ್ ಇವಾಗ ಗಣೇಶ ಚತುರ್ಥಿ ಅಲ್ವ ನಮಗೂ ಸ್ವಲ್ಪ ಹಣ ನಾವು ಉಳಿಸ್ಕೊಳ್ಬೇಕಲ್ವ ಅದೇ ಮೇಡಮ್ ಹೇಳ್ತಿದ್ದೀವಲ್ಲ ಒಂದು ತೊಗೊಂಡ್ರೆ ನಾವು ಕೊಡೋದಿಲ್ಲ ಒಂದು ಒಂದು ಒಂದು ಡಜನ್ನು ಹಂಗೆ ಆ ಥರ ಒಂದು ಇದನ್ನ ತೊಗೊಂಡ್ರೆ ನಾವು ಕೊಡ್ತೀವಿ ಒಂದು ಜೊತೆ ಒಂದು ಹತ್ತು ಜೊತೆ ಆ ಥರ ತೊಗೊಂಡ್ರೆ ನಾವು ರಿಯಾಯಿತಿ ಕೊಡ್ತೀವಿ ಹಾಂ ನಾವು ಒಂದು ಸಾವಿರನಾ ಕಡ್ಮೆ ಮಾಡ್ತೀವಿ ಮೇಡಮ್ ನೀವು ಎಂಟು ಹತ್ತು ಆ ಥರ ತೊಗೊಂಡ್ವಿ ತೊಗೊಂಡ್ರಿ ಅಂದರೆ

ಆ ಥರ ಆ ಥರ ಉಚಿತವಾಗಿ ಕೊಡೋದಿಲ್ಲ ಮೇಡಮ್ ಬೇಕಾದರೆ ಹಣ ಕಡ್ಮೆ ಮಾಡ್ತೀವಿ ಸೀರೆನಾ ಉಚಿತವಾಗಿ ಕೊಡಲ್ಲ ಮೇಡಮ್ ಏ ಇಲ್ಲ ಮೇಡಮ್ ಆ ಥರ ಇಲ್ಲ ನೀವು ಬಂದು ಒಂದ್ಸಲ ನಮ್ಮ ಅಂಗಡಿಗೆ ಬಂದು ಹೋಗಿ ಮೇಡಮ್ ನಿಮಗೆ ಗೊತ್ತಾಗುತ್ತೆ ನಮ್ಮ ಅಂಗಡಿ ಯಾವ ಥರ ಇದೆ ಅಂತ ಎಲ್ಲ ಥರದರಲ್ಲೂ ಇದೆ ಮೇಡಮ್ ನೀವು ಒಂದ್ಸಲ ಬನ್ನಿ ನಮ್ಮ ಅಂಗ್ಡಿಗೆ ಬನ್ನಿ ನೀವು ನಾಳೆ ಬನ್ನಿ ಹ್ಞೂ ಹಾಂ ಸರಿ ಮೇಡಮ್ ಆಯಿತು ಧನ್ಯವಾದಗಳು ಮೇಡಮ್